ತುಂಬ ಜನ ಏನು ಮಾಡ್ತಾರೆ ಡ್ಯಾನ್ಸ್ ಆಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ಆದರೆ ಆಡೋಕ್ಕಾಗೋಲ್ಲ ಅದೂ ಮೀರಿ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸ್ಟೇಜ್ ಮೇಲೆ ಹೋಗಿ ಆಡೋಕ್ಕೆ ಆಡ್ತಾರೆ ಆದರೆ ಅವರು ಅಷ್ಟು ಇದಾಗಕಾಗೋಲ್ಲ ಅವರಿಗೆ ಇವಾಗಲೂ ಚಾನ್ಸ್ ಸಿಗೋಲ್ಲ ಚಾನ್ಸ್ ಸಿ ಸಿಗ್ದಿ ಸಿಗ್ತಾ ಇಲ್ಲ ಯಾರ್ಯಾರಿಗೆ ಅವ್ರವ್ರಿಗೆ ಏನೇನು ಇಷ್ಟ ಅದೆಲ್ಲ ಮಾಡೋಕ್ಕೆ ಒಂದು ಚಾನ್ಸ್ ಸಿಗಬೇಕು ಇವಾಗ ಹಾಡು ಹಾಡ್ತೀವಿ ಅಂದರೆ ಒನ್ಸ್ ಚಾನ್ಸ್ ಸಿಕ್ತು ಸ್ಟೇಜ್ ಮೇಲೆ ಹಾಡೋಕ್ಕೆ ಅಂತ ಅವ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಒಂದು ಚಾನ್ಸ್ ಸಿಕ್ಕಿದ್ರೆ ಜನರ ಮು ಜನರ ಮುಂದೆ ನಾವೂ ಇದಾಗಬೇಕು ನಾವೂ ನಮ್ಮದು ಏನು ಟ್ಯಾಲೆಂಟ್ ಐತೆ ಅದನ್ನ ತೋರಿಸ್ಕೊಳ್ಬೇಕಾದ ಕಡೆ ಅಂತ ಆಸೆಪಡ್ತಾರೆ ಎಲ್ಲರೂ ಯಾರಿಗೆ ಚಾನ್ಸ್ ಸಿಗೋಲ್ವೊ ಅವರು ಮನೇಲೆ ಕೂತ್ಕೊಂಡೆ ಹಾಡ್ತಾರೆ ಅವ್ರಿಗೆ ಎಲ್ರಿಗೂ ಚಾನ್ಸ್ ಸಿಗಬೇಕು ಅವಾಗಲೇ ಅವರು ಯಾವ ರೇಂಜಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಅವ್ರವ್ರಿಗೆ ಅಂತ ಒಂದು ಚಾನ್ಸ್ ಸಿಗಬೇಕು ಇವಾಗ ನಾವು ಒಂದು ಡ್ಯಾನ್ಸ್ ಆಡ್ತೀವಿ ಅಂದರೆ ಸ್ಟೇಜ್ ಮೇಲೆ ಒಂದು ಸತಿ ಚಾನ್ಸ್ ಸಿಕ್ಕಿದ್ರೆ ಸಾಕಾಗೋಲ್ಲ ಆವಾಗಾವಾಗ ಚಾನ್ಸ್ ಸಿಕ್ಕಿದ್ರೆ ನಮಗೂ ಅದರಲ್ಲಿ ಏನೋ ಒಂದು ಖುಷಿ ಥರ ರ್ಯಾರ್ಯಾರು ತುಂಬ ಕಷ್ಟಪಡ್ತಾರೋ ಅವ್ರಿಗೆ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಆಡ್ಬೇ ಡ್ಯಾನ್ಸ್ ಆಡೋಕ್ಕೆ ಅವ್ರಿಗೆ ಫೇಮಸ್ ಆಗಬೇಕು ಒಬ್ಬೂಬ್ರು ಫೇಮಸ್ ಆ ಒಂದು ಎರ್ಡು ಸರ್ತಿ ಚಾನ್ಸ್ ಸಿಕ್ಕಾದ ಮೇಲೆ ಮೂರನೇ ಸರ್ತಿ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಈ ಥರ ಯ್ಯೂಟೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಡ್ತಾರೆ ಇವಾಗ ಅದಲ್ಲಿ ಮಾಡಿದ್ರೆಯು ಅದಲ್ಲಿ ಸ್ವಲ್ಪ ಜನ ನೋಡ್ತಾರೆ ಅವ್ರಿಗೆ ಸ್ವಲ್ಪ ಜನಕ್ಕೆ ಇಷ್ಟ ಆದರೆ ಲೈಕ್ಸ್ ಕೊಡ್ತಾರೆ ಲೈಕ್ಸ್ ಕೊಟ್ರೂ ಲೈಕ್ಸಿಂದ ನಮಗೆ ಮನೆ ಕಾಸು ಬರುತ್ತೆ ಅದಕ್ಕೆ ಅವ್ರು ಈ ಥರ ನಾವು ಜನರ ಮುಂದೆ ತೋರಿಸ್ಕೊಂಡಿಲ್ಲಂದ್ರೆ ನಾವು ಇದು ಮುಂದೆಯಾದ್ರೂ ತೋರಿಸ್ಕೊಳ್ಬೇಕು ಯೂಟೂಬ್ ಯ್ಯೂಟೂಬಲ್ಲೆಲ್ಲಾ ಸ್ವಲ್ಪ ಜನ ಆಗ್ತಾರೆ ಸ್ವಲ್ಪ ಜನಕ್ಕೆ ಹಾಡು ಹಾಡೋಕಿಷ್ಟ ಆಗುತ್ತೆ ಡ್ಯಾನ್ಸ್ ಎಲ್ಲ ತುಂಬ ಇಷ್ಟ ಆದರೆ ಅವ್ರಿಗೆ ಚಾನ್ಸ್ ಸಿಗೋಲ್ಲಾ ಅದೇ ಬೇಜಾರು ಅವ್ರ ಎಲ್ರಿಗೂ ಚಾನ್ಸ್ ಸಿಗಬೇಕು ತುಂಬ ದಿನದಿಂದ ಅವ್ರಿಗೂ ಆಸೆ ಇರುತ್ತೆ ನಾವು ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡಬೇಕು ಅಂತ ಆದರೆ ಪ್ರೋಗ್ರಾಮ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗ ಸಿಗೋಲ್ಲ ಅವ್ರಿಗೆ ಅದೇ ತುಂಬ ಎಲ್ರಿಗೂ ತುಂಬ ಚೆನ್ನಾಗಿ ಚಾನ್ಸ್ ಸಿಗಬೇಕು ಅಂತ ಆಸೆ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಡ್ಯಾನ್ಸ್ ಅನ್ನೋದು ಅಷ್ಟು ಈಸಿ ಅಲ್ಲ ಅಷ್ಟು ಕಷ್ಟ ಅವರು ಡ್ಯಾನ್ಸ್ ಆಡಬೇಕಾದ್ರೆ ಅವ್ರ ಅವ್ರಿಗೆ ಅಂತ ಒಂದು ಇದು ಜನರ ಜನರ ಮುಂದೆ ಅವರು ತೋರಿಸ್ಕೊಳ್ತಾರೆ ಅವರು ಟ್ಯಾಲೆಂಟು ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ತಾನೇ ಅದೆಲ್ಲ ತೋರ್ಸ್ಕೊಳೋಕ್ಕೆ ಆಗುತ್ತೆ ಚಾನ್ಸೇ ಸಿಕ್ಕಿಲ್ಲ ಅಂದರೆ ಹೆಂಗೆ ತೋರ್ಸ್ಕೊಳೋಕ್ಕೆ ಆಗುತ್ತೆ ಇವಾಗ ಡ್ಯಾನ್ಸ್ ಆಡಬೇಕು ಅಂದರೆ ಡ್ಯಾನ್ಸ್ ಏನು ಅಷ್ಟು ಈಸಿ ಅಲ್ಲ ಅಷ್ಟು ಕಷ್ಟ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಅವ್ರು ಅಷ್ಟು ಪ್ರ್ಯಾಕ್ಟೀಸ್ ಮಾಡಿ ಬಂದರೂ ಪ್ರೋಗ್ರಾಮಲ್ಲಿ ಜಾಯ್ನ್ ಆದ್ರೆಯೂ ನೀವು ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲಾಂದ್ರೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ರೆಯೇ ಅವರು ಹೆಂಗೆ ಆಡ್ತಾರೆ ಅಂತ ನಮಗೂ ಗೊತ್ತಾಗುತ್ತೆ ನಾವು ಚಾನ್ಸ್ ಕೊಡಬೇಕು ಡ್ಯಾನ್ಸ್ ಡ್ಯಾನ್ಸ್ ಆಗಲಿ ಇವಾಗ ಹಾಡು ಹಾಡ್ತಾರೆಂದ್ರೆ ಅವ್ರಿಗಿವಾಗ ಚಾನ್ಸ್ ಸಿಕ್ಕಿಲ್ಲಾಂದ್ರೆ ಏನು ಮಾಡ್ತಾರೆ ಮನೇಲೆ ಕೂತ್ಕೊಂಡು ಹಾಡ್ತಾರೆ ಹಾಡೆಲ್ಲ ಹಾಡ್ಕೊಂಡು ಇರ್ತಾರೆ ಅದೇ ಥರ ಡ್ಯಾನ್ಸಲ್ಲೂ ಇಷ್ಟೇ ಡ್ಯಾನ್ಸಲ್ಲಿ ಡ್ಯಾನ್ಸಲ್ಲಿ ಇವಾಗ ಚಾನ್ಸ್ ಸಿಕ್ಕಿಲ್ಲಾಂದ್ರೆ ಮನೇಲೆ ಇರ್ತಾರೆ ಸೊ ನಂ ಚಾನ್ಸ್ ಕೊಡಬೇಕು ಎಲ್ರಿಗೂ ಚಾನ್ಸ್ ಕೊಟ್ರೆಯೇ ಅವ್ರವ್ರು ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನಮಗೆ ಅವ್ರ ಒಳ್ಗಡೆ ಇರೋ ಟ್ಯಾಲೆಂಟ್ ಗೊತ್ತಾಗುತ್ತೆ ಎಷ್ಟೊಂದು ಜನಕ್ಕೆ ಚಾನ್ಸೆ ಸಿಗ್ದಿರ ಮನೇಲಿರ್ತಾರೆ ಯಾರ್ಯಾರಿಗೆ ಚಾನ್ಸ್ ಸಿಗೋಲ್ವೊ ಅವ್ರಿಗೆಲ್ಲ ಚಾನ್ಸ್ ಕೊಡಬೇಕು ಅವ್ರಿಗೆ ಚಾನ್ಸ್ ಕೊಟ್ರೆಯೇ ಅವ್ರೂ ಏನೇನು ಮಾಡ್ತಾರೆ ಅವರಲ್ಲಿ ಏನೈತೆ ಟ್ಯಾಲೆಂಟ್ ಅಂತ ನಮಗೂ ಗೊತ್ತಾಗುತ್ತೆ ಚಾನ್ಸ್ ಕೊಡಬೇಕು ಡ್ಯಾನ್ಸ್ ಆಡೋವ್ರಿಗೆಲ್ಲ ಅವಾಗಲೇ ತುಂಬ ಅವ್ರಿಗೂ ಒಂದು ಥರ ಏನೋ ಖುಷಿ ಆಗುತ್ತೆ ಅವರು ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಎಲ್ಲ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಾರೆ ನಾವು ಇವಾಗ ಅವ್ರಿಗೂ ಒಂದು ಚಾನ್ಸ್ ಕೊಟ್ರೆ ಅವರು ಇವಾಗ ಅವ್ರಿಗೂ ಆಸೆ ಇರುತ್ತೆ ನಾವು ಒಂದು ರೆಂಜಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತ ಈ ಥರ ನಾವು ಏನಾನ ಅವ್ರಿಗೆ ಸ್ವಲ್ಪ ಚಾನ್ಸ್ ಕೊಟ್ರೆ ಅವ್ರೂ ಸ್ವಲ್ಪ ಹೋಗಿ ಏನೋ ಅವ ಅವರಿದ್ದಲ್ಲಿ ಅವ್ರು ನಿಂತ್ಕೊಳ್ತಾರೆ